ಉಡುಪಿ ಜಿಲ್ಲೆಯಲ್ಲಿ ಮುಖ್ಯವಾಗಿ ಎರಡು ಭಾಷೆಯನ್ನು ಮಾತಾಡ್ತಾರೆ ಒಂದು ಕುಂದಾಪುರ ಕನ್ನಡ ಇನ್ನೊಂದು ತುಳು ಕುಂದಾಪುರದಿಂದ ಬ್ರಹ್ಮಾವರದವರೆಗೆ ಮುಖ್ಯವಾಗಿ ಕುಂದಾಪುರ ಕನ್ನಡವನ್ನು ಮಾತಾಡ್ತಾರೆ ಬ್ರಹ್ಮಾವರದಿಂದ ಉಡುಪಿ ಜಿಲ್ಲೆವರೆಗೆ ತುಳುವನ್ನು ಮಾತಾಡುತ್ತಾರೆ ಕುಂದಾಪುರ ಕನಡ ಅಂದರೆ ಕನ್ನಡವನ್ನು ಸ್ವಲ್ಪ ವೇಗವಾಗಿ ಮಾತನಾಡುವಂಥದ್ದು ಸೋ ಅದಕ್ಕೆ ಕಡಿಮೆ ಸಮಯದಲ್ಲಿ ನಾವು ವೇಗವಾಗಿ ಮಾತನಾಡಬಹುದು ಮತ್ತು ಇಲ್ಲಿನ ಸಂಸ್ಕೃತಿಗಳು ಸಂಸ್ಕೃತಿ ಸಂಪ್ರದಾಯಗಳೆಂದರೆ ಇಲ್ಲಿ ಹೆಚ್ಚಾಗಿ ಆಚರಿಸಲ್ಪಡುವಂಥ ಸಂಸ್ಕೃತಿ ಅಂದರೆ ಕಂಬಳ ಕೋಳಿ ಕಾಳಗ ಯಕ್ಷಗಾನ ಹುಲಿ ಕುಣಿತ ಭೂತ ಕೋಲ ಕಂಬಳ ಕಂಬಳ ಸಾಂಪ್ರದಾಯಿಕ ಒಂದು ಸಾಂಪ್ರದಾಯಿಕ ಕ್ರೀಡೆಯಾಗಿದೆ ಕಂಬಳದಲ್ಲಿ ಕೋಣಗಳನ್ನು ಗದ್ದೆಯಲ್ಲಿ ಓಡಿಸುತ್ತಾರೆ ಕಂಬಳದ ಓಟಕ್ಕೆಂದೇ ಕೋಣಗಳನ್ನು ಇಲ್ಲಿನ ಕೆಲವು ಮನೆತನಗಳ ಮನೆತನಗಳು ಅದನ್ನು ಸಾಕುತ್ತಾರೆ ಅದೊಂದು ಅವರಿಗೆ ಪ್ರತಿಷ್ಠೆಯ ಪ್ರತಿಷ್ಠೆಯ ಪ್ರಶ್ನೆ ಕಂಬಳದಲ್ಲಿ ತುಂಬ ನಾಲ್ಕೈದು ಬಗೆಯ ಓಟಗಳಿವೆ ಲೈಕ್ ಹಗ್ಗ ಗಿರಿಯ ಹಗ್ಗ ಹೆರಿಯ ತೆನೆ ಹಲಗೆ ಮುಂತಾದ ವಿಭಾಗಗಳನ್ನು ನಾವು ಅದರಲ್ಲಿ ಕಾಣಬಹುದು ಇನ್ನು ಕೋಳಿ ಕಾಳಗ ಅಂದರೆ ಕು ಕೋಳಿ ಕೋಳಿಗಳ ಮದ್ಯೆ ಜಗಳ ಮಾಡಿಸುವಂಥದ್ದು ಲೈಕ್ ಇದನ್ನು ಹೆಚ್ಚಾಗಿ ಜಾತ್ರೆಯ ಮರುದಿನ ಆಡಿಸುಂವಂಥದ್ದು ರೂಢಿ ಪ್ರತಿಯೊಂದು ಜಾತ್ರೆ ಆದ ನಂತರ ಜಾತ್ರೆಯ ಮರುದಿನ ಕೋಳಿ ಕಾಳಗವನ್ನು ಆಚರಿಸುತ್ತಾರೆ ಕೋಳಿ ಕಾಳಗವೆಂದರೆ ಕೋಳಿಯ ಕಾಲಿಗೆ ಒಂದು ಚಿಕ್ಕದಾದ ಕತ್ತಿಯನ್ನು ಕಟ್ಟಿ ಅದರ ನಡುವೆ ಜಗಳ ಆಡಿಸುವಂಥದ್ದು ಜಾ ಸೋತ ಕೋಳಿಯ ಸೋತ ಕೋಳಿಯನ್ನು ಗೆದ್ದ ಕೋಳಿಯ ಮನೆಯವರು ಅದನ್ನು ತೆಗೆದುಕೊಂಡು ಹೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಕೋಳಿ ಕಾಳಗದಲ್ಲಿ ಬೆಟ್ಟಿಂಗ್ ದಂಧೆ ಲೈಕ್ ಜೂಜನ್ನು ನಾವು ಹೆಚ್ಚಾಗಿ ಕಾಣ್ತಾ ಇರೋದು ವಿಪರ್ಯಾಸವಾಗಿದೆ ಇದಾದ ನಂತರ ಯಕ್ಷಗಾನ ಯಕ್ಷಗಾನ ಇದೊಂದು ಲೈಕ್ ಸಹ ಯಕ್ ಯಕ್ಷಗಾನ ಸಾಂಪ್ ಸಾಂಪ್ರದಾಯಿಕವಾದಂಥ ಒಂದು ಆಚರಣೆ ಇದರಲ್ಲಿ ಹರಕೆ ಯಕ್ಷಗಾನ ಇನ್ನೊಂದು ಟಿಕೆಟ್ ಯಕ್ಷಗಾನ ಎಂದು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಹರಕೆ ಯಕ್ಷಗಾನ ಎಂದರೆ ಮನೆಯವರು ಏನಾದರೂ ಯಾವುದಾದರೂ ವಿಷಯದಲ್ಲಿ ಹರಕೆಯನ್ನು ಕಟ್ಟಿಕೊಂಡಿದ್ದರೆ ಆ ಹರಕೆ ತೀರಿಸುವ ಸಲುವಾಗಿ ಮಾಡುವಂಥ ಒಂದು ಸೇವೆ ಎಂದು ಕರಿತಾರೆ ಈ ಯಕ್ಷಗಾನದಲ್ಲಿ ಇತ್ತೀಚೆಗೆ ತುಂಬ ಒಂದೊಂದು ಸ್ಥಳಗಳಿಗೆ ಹೋದ್ರೆ ಒಂದೊಂದು ಯಕ್ಷಗಾನದ ಸಂಸ್ಥೆನ ನಾವಲ್ಲಿ ಸಹ ಕಾಣಬಹುದು ಮೊದ ಮೊದ ಮೊದಲು ಯಕ್ಷಗಾನ ಬೆಳೆ ರಾತ್ರಿ ಶುರು ಆಗಿದ್ದರೆ ಬೆಳಗ್ಗೆವರೆಗೆ ಅದನ್ನು ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಕಾಲ ಮಿತಿ ಲೈಕ್ ಹನ್ನೆರಡು ಒಂದು ಗಂಟೆಗೆ ಯಕ್ಷಗಾನವನ್ನು ಕ್ಲೋಸ್ ಮಾಡುವಂಥ ಒಂದು ಪದ್ಧತಿ ಶುರು ಆಗಿದೆ ಮತ್ತೆ ಹುಲಿ ಕುಣಿತ ಹುಲಿ ಕುಣಿತ ಹೆಚ್ಚಾಗಿ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಕೃಷ್ಣಾಷ್ಟಮಿ ಮತ್ತು ನವರಾತ್ರಿಯ ಸಂದರ್ಭಗಳಲ್ಲಿ ಹುಲಿ ಕುಣಿತವನ್ನು ಉಡುಪಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ಮಾಡಿಸ್ತಾರೆ ಅದೇ ರೀತಿ ಭೂತ ಕೋಲ ಮತ್ತು ಹುಲಿ ಕುಣಿತ ಹೆಚ್ಚಾಗಿ ಉಡುಪಿಯ ಪ್ರದೇಶಗಳಲ್ಲಿ ಕಾಣ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಭಾಷೆಯ ಜನರಿಗೆ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ಹೆಚ್ಚಾಗಿ ಒಲವಾಗಿದೆ ಅದಕ್ಕೆ ಮುಖ್ಯವಾದ ಕಾರಣವೆಂದರೆ ಇತ್ತೀಚೆಗೆ ತೆರೆ ಕಂಡಂತಹ ಒಂದು ಕಾಂತಾರ ಸಿನಿಮ ಕಾಂತಾರ ಸಿನಿಮದಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ಉತ್ತಮ ರೀತಿಯಲ್ಲಿ ತೋರಿಸುವುದರಿಂದ ಕನ್ನಡ ಭಾಷೆ ಜನರಿಗೆ ಇದರ ಬಗ್ಗೆ ಹೆಚ್ಚೆಚ್ಚಿನ ಒಲವು ಬಂದಿರೋದು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ